ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನ ಬೆಳೆಯನ್ನು ನಾವು ಮಳೆ ಮೇಗೆ ಮಾಡ್ತೇವೆ ಯಾಕಂತೇಳಿದರೆ ನೀರಾವರಿ ಮಳೆಯಿಂದ ಆಗುವಂಥ ಬೆಳೆ ಆ ಸಮಯದಲ್ಲಿ ನೀರಿನ ಅಭಾವ ಇಲ್ಲ ಎಲ್ಲ ತುಂಬ ನೀ ಮಳೆಗಾಲದಲ್ಲಿ ನೀರಿರ್ತದೆ ಆಗ ಬೆಳೆಯನ್ನು ಬೆಳಿಸಲಿಕ್ಕೆ ಸುಲಭ ಆಗುತ್ತೆ ಮತ್ತು ಎಲ್ಲ ಗದ್ದೆಗಳಲ್ಲಿ ಬೆಳೆಸು ಬೆಳೆಸುವಂತಾಗುತ್ತದೆ ಅಂದರೆ ತುಂಬ ಎತ್ತರದಲ್ಲೇ ಆಗಲಿ ತಗ್ಗಿನಲ್ಲೇ ಆಗಲಿ ಬೆಳೆ ಬೆಳೆಸಲಿಕ್ಕೆ ಸುಲಭ ಸುಲಭ ಆಗುತ್ತೆ ಆಗ ಮಳೆಗಾಲದಲ್ಲಿ ಬೆಳಿಲಿಕ್ಕೆ ಆಸೆಗಳ ಎಲ್ಲರೂ ಒಂದು ಬೆಳೆಯನ್ನು ಮಾಡಲಿಕ್ಕೆ ಆಸೆ ಪಡ್ತಾ ಇರ್ತಾರೆ ಹಾಗೆ ವರ್ಷದಲ್ಲಿ ಮೂರು ಬೆಳೆ ಆಗುತ್ತೆ ನಾಲ್ಕು ನಾಲ್ಕು ತಿಂಗಳಿಗೆ ಒಂದೇ ಒಂದು ಬೆಳೆಯುತ್ತದೆ ಒಂದು ಸುಗ್ಗಿ ಅಂತೇಳ್ತಾರೆ ಆ ಥರದ್ದು ಅಂದರೆ ನೀರಾವರಿ ಅಂದರೆ ನೀರನ್ನು ಏತದಿಂದಲೋ ಪಂಪ್ನಿಂದವೋ ಅಥವಾ ಇನ್ಯಾವುದೋ ರೀತಿಯಲ್ಲಿ ಬೆಳೆ ಬೆಳೆಸ್ತಾರೆ ಮತ್ತು ಎ ಎ ಒಂದು ಬೆಳೆಯನ್ನು ಮಾತ್ರ ಮಳೆಗಾಲದಲ್ಲಿ ಬೆಳೆದರೆ ಇನ್ನು ಎರಡು ಬೆಳೆಗಳನ್ನು ನೀರ ನೀರಿನ ಸ ನೀರಾವರಿ ಇದು ಪಂಪಿನ ಸಹಾಯದಿಂದ ಬೆಳೆಸ್ತಾರೆ ಆ ಸಮಯ ನೋಡಿಕೊಂಡು ನಾವು ನಾಟಿ ಬೆ ಮಾಡಲಿಕ್ಕೆ ತಯಾರಿ ತಯಾರಾಗು ತಯಾರಾಗುತ್ತೇವೆ ಅಂದರೆ ಈಗ ಅದಕ್ಕೆ ಸರಿಯಾಗಿ ಅಂದರೆ ಸು ಮಳೆಗಾಲದ ನಂತರ ಒಂದು ಬೆಳೆಯನ್ನು ಇನ್ನೊಂದು ಬೆಳೆ ಬರ್ತದೆ ಆ ಬೆಳೆಯಲ್ಲಿ ಸಾಧಾರಣ ಅದು ಸಪ್ಟೆಂಬರ್ ನಂತರ ಅಕ್ಟೋಬರ್ ನವಂಬರ್ ಬರುವಾಗ ಅದು ಆ ಬೆಳೆಗೆ ನಾವು ಪಂಪಿಂದ ನೀರೆತ್ತಿ ಬೆಳೆಸಬೇಕು ಆಗ ಆ ಸಮಯವನ್ನು ಸೂಕ್ತ ರೀತಿಯಲ್ಲಿ ನಿರ್ಧರಿಸ್ತೇವೆ ಇನ್ನೊಂದು ಬೆಳೆ ಅದು ಆ ಬೆಳೆ ಮುಗಿದ ನಂತರ ಇನ್ನೊಂದು ಬೆಳೆ ಇನ್ನೊಂದು ಬೆಳೆ ಅಂದರೆ ಸಾಧಾರಣ ಮಾರ್ಚ್ ಏ ಫೆಬ್ರವರಿಯಲ್ಲಿ ಅಥವಾ ಮಾರ್ಚಲ್ಲಿ ಇನ್ನೊಂದು ಬೆಳೆ ಮಾಡ್ತೇವೆ ಅದು ಸ್ವಲ್ಪ ವೆರೈಟಿ ಯಾವ್ದಂತೇಳಿದರೆ ಅದು ಬೇಗ ಬೆಳೆಯುವ ಹೀಲ್ಡನ್ನು ಇಡ್ತಾರೆ ಅಂದರೆ ಆ ಬೀಜ ಬೀಜ ಆ ಆ ಒಂದು ತೊಂಬತ್ತು ದಿನದಲ್ಲಿ ಬೆಳೆಯುವಂಥ ಬೀಜ ಇಲ್ಲದಿದರೆ ಬೆಳಿಲಿಕ್ಕೆ ಅಲ್ಲಿ ಸಮಯ ಸಿಗದಿದ್ದರಿಂದ ಎಂಬತ್ತೈದು ತೊಂಬತ್ತು ದಿನಕ್ಕೆ ಆಗುವಂಥದ್ದು ಆ ಸೀಡನ್ನೇ ಇವರು ನಿರ್ಧರಿಸ್ತಾರೆ ಆದ್ದರಿಂದ ಯಾ ಆ ಸಮಯಕ್ಕೆ ಸರಿಯಾಗಿ ನಾವು ನಿರ್ಧರಿಸ್ತೇವೆ ಯಾವ ನೀರಾವರಿಯನ್ನು ನೋಡಿಕೊಂಡು ಅಥವಾ ಮಳೆಗಾಲವನ್ನು ನೋಡಿಕೊಂಡು ನಾವು ಬೆಳೆ ಬೆಳಿಸಲಿಕ್ಕೆ ತಯಾರಾಗಿರ್ತೇವೆ